ಮಾಧ್ಯಮ ರೇಡಿಯೋ ಟಿ ವಿ ಹಾಗೂ ಮುದ್ರಣದಲ್ಲಿ ಕನ್ನಡ ಭಾಷೆಯ ಬಳಕೆಯು ಇತ್ತೀಚಿಗೆ ತುಂಬ ಸೌ ಸುಧಾರಿಸಿದೆ ಮಾಧ್ಯಮದಲ್ಲಿ ಕನ್ನಡ ಬಳಕೆಯು ತುಂಬ ಹೆಚ್ಚಾಗಿದೆ ಕೆಲ ಕೆಲವು ದಿನಗಳ ಹಿಂದೆ ಕನ್ನಡ ಭಾಷೆಯನ್ನು ಬಳಸುತ್ತಿರಲಿಲ್ಲ ಆದರೆ ಈಗ ಕನ್ನಡ ಭಾಷೆಯನ್ನು ತುಂಬ ಸ್ವಚ್ಛಂದವಾಗಿ ಬಳಸುತ್ತಾರೆ ಹಾಗೂ ಮುದ್ರಣದಲ್ಲಿಯೂ ಸಹ ಉದಾಹರಣೆಗೆ ವಿಜಯವಾಣಿ ಪ್ರಜಾವಾಣಿ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಹೀಗೆ ಹಲವಾರು ದಿನಪತ್ರಿಕೆಗಳಲ್ಲಿ ಹಾಗೂ ಮಾಸಪತ್ರಿಕೆಗಳಲ್ಲಿ ಕನ್ನಡವನ್ನು ತುಂಬ ಚೆನ್ನಾಗಿ ಬಳಸುತ್ತಾರೆ ಮತ್ತು ಅರ್ಥಬದ್ದವಾಗಿ ಬರೆಯುತ್ತಾರೆ ಬರಹಗಾರರು ಕೂಡ ಕನ್ನಡಕ್ಕೆ ಹೆಚ್ಚು ಮಾ ಆದ್ಯತೆಯನ್ನು ನೀಡುತ್ತಾರೆ ಏಕೆಂದರೆ ಇದು ಜನರಿಗೆ ಬಹು ಬೇಗ ಅರ್ಥವಾಗುವ ಭಾಷೆ ಹಾಗೆಯೇ ಟಿ ವಿಗಳಲ್ಲೂ ಕೂಡ ಕನ್ನಡವನ್ನು ಸ್ವಚ್ಛಂದವಾಗಿ ಬಳಸುತ್ತಿದ್ದಾರೆ ಉದಾಹರಣೆಗೆ ಜೀ ಕನ್ನಡ ಕಲರ್ಸ್ ಕನ್ನಡ ಸ್ಟಾರ್ ಸುವರ್ಣ ಸುವರ್ಣ ಪ್ಲಸ್ ಕಸ್ತೂರಿ ಹೀಗೆ ಹಲವಾರು ಟಿ ವಿ ಚಾನೆಲ್ಗಳಲ್ಲಿ ಕನ್ನಡವನ್ನು ತುಂಬ ಅಚ್ಚುಕಟ್ಟಾಗಿ ಬಳಸುತ್ತಿದ್ದಾರೆ ಹಾಗೆಯೇ ರೇಡಿಯೋದಲ್ಲೂ ಕೂಡ ಮೂಡಿಬರುವ ಹಲವಾರು ಕನ್ನಡ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರುತ್ತಿವೆ ಇವು ಹಲವಾರು ವಿಷಯಗಳನ್ನು ಜನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಉಪಯುಕ್ತ ಕೆಲಸಗಳನ್ನು ಮಾಡುತ್ತಿದೆ ಹಾಗೆಯೇ ಹೆಚ್ಚು ಕನ್ನಡದ ಬಗ್ಗೆ ಅಭಿಮಾನವನ್ನು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಲು ಉತ್ತೇಜನವನ್ನು ನೀಡುತ್ತಿದ್ದಾರೆ ಇವು ಹೆಚ್ಚು ಹೆಚ್ಚು ಮಾನ್ಯತೆಯನ್ನು ಪಡೆದಿವೆ